ಹಾಂ ಹೌದು ಹೋಲಿಕೆ ಮಾಡುತ್ತೇನೆ ನಮ್ಮಲ್ಲಿರುವ ವೈದ್ಯಕೀಯ ಸೇವೆಗೂ ಪಟ್ಟಣದ ವೈದ್ಯಕೀಯ ಸೇವೆಗೂ ಅಜಗಜಾಂತರ ವ್ಯತ್ಯಾಸವಿದೆ ನಮ್ಮ ಪಟ್ಟಣದಲ್ಲಿ ಅಂಥ ಹೈಫೈ ವೈದ್ಯಕೀಯ ಇರುವುದಿಲ್ಲ ಪಟ್ಟಣದಲ್ಲಿ ಒಳ್ಳೆಯ ಹೈಫೈ ಇತ್ತೀಚಿನ ಗುಣಮಟ್ಟದ ವೈದ್ಯಕೀಯ ಸೇವೆ ಸಿಗುತ್ತದೆ ಹಾಗಾಗಿ ನಾವು ನಮ್ಮ ಪ್ರದೇಶಕ್ಕೂ ಪಟ್ಟಣದ ಪ್ರದೇಶಕ್ಕೂ ನಾವು ಹೋಲಿಕೆ ಮಾಡಿಕೊಳ್ತೀವಿ